ಆಸ್ಪತ್ರೆಗಳು ಮತ್ತು ಆರೋಗ್ಯ ಸೇವೆಗಳ ಸೌಲಭ್ಯಗಳ ಕೊರತೆಯು ರಾಜ್ಯವು ಉದ್ದೇಶಿಸಿ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಬಡವರ ಆರೋಗ್ಯ ಸೇವೆಯೂ ಉತ್ತಮಗೊಳಿಸುವುದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆದಿದೆ ಅಂತಲೇ ಹೇಳ್ಬೋದು ಪ್ರತಿ ಜಿಲ್ಲೆಯಲ್ಲಿ ತಾಲ್ಲೂಕುಗಳಲ್ಲಿ ಹೋಬಳಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆದಿದೆ ಅಂತಲೇ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆಯನ್ನು ಮಾಡ್ತಾಯಿದ್ದೇವೆ ಅಂತಲೇ ಹೇಳ್ಬೋದು ಫ್ರೀ ಮಾತ್ರೆಗಳನ್ನು ಕೊಡುವುದರ ಮೂಲಕ ಫ್ರೀ ಟ್ರೀಟ್ಮೆಂಟ್ ಅನ್ನು ಕೊಡುವುದರ ಮೂಲಕ ಬಡವರ ಆರೋಗ್ಯ ಸೇವೆಯನ್ನು ಸರ್ಕಾರ ವಿಚಾರಿಸಿಕೊಳ್ಳುತ್ತಾ ಫ್ರೀ ಹಾಸ್ಪಿಟಲ್ಗಳು ಗೌರ್ನ್ಮೆಂಟ್ ಹಾಸ್ಪಿಟಲ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆಯುವುದರ ಮೂಲಕ ಬಡವರ ಆರೋಗ್ಯವನ್ನು ಉತ್ತೇಜಿಸುತ್ತಾ ಬಡವರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾಯಿದೆ ಅಂತಲೇ ಹೇಳ್ಬೋದು ಖಾಸಗಿ ಆಸ್ಪತ್ರೆಗಲ್ಲಿ ಫ್ರೀ ಚಿಕಿತ್ಸೆಯನ್ನು ನಾವು ಕೊಡೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಯಾ ಖಾಸಗಿ ಆಸ್ಪತ್ರೆಗಳನ್ನು ಸುಮ್ಮನೆ ನೋಡ್ತಾರೆ ಯಾವತ್ತೂ ನೋಡೋದಿಲ್ಲ ಖಾಸಗಿ ಆಸ್ಪತ್ರೆಯವರು ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಬೆಡ್ ಚಾರ್ಜಸ್ಸು ಮೆಡಿಸಿನ್ ಚಾರ್ಜಸ್ಸು ತ ಡಾಕ್ಟ್ರನ್ನೂ ಕಾಯಿಲೆ ಟೆಸ್ಟ್ ಮಾಡೋದಕ್ಕೆ ಚಾರ್ಜಸ್ಸು ಈ ರೀತಿ ಚಾರ್ಜಸ್ ಅನ್ನು ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಚಾರ್ಜಸ್ನ ತೆಗೆದುಕೊಳ್ಳುವುದರ ಮೂಲಕ ಅತಿ ಹೆಚ್ಚು ಅಮೌಂಟನ್ನು ಸುಲಿಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ವಿಮಾ ಕಂತುಗಳನ್ನು ಮಾಡಿಸುವುದರ ಮೂಲಕ ಪಿ ಎಚ್ ಸಿ ಜೆ ಪಿ ಎಚ್ ಸಿ ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಮಾನವ ಶಕ್ತಿಯನ್ನು ಉಪಯೋಗ ಉಪಯೋಗಿಸಿಕೊಳ್ಳುವುದರ ಮೂಲಕ ತಮ್ಮ ಆರೋಗ್ಯ ಸೇವೆಗಳನ್ನು ಉತ್ತಮಪಡಿಸಿಕೊಳ್ಳುವುದರ ಮೂಲಕ ತಮ್ಮ ತಮ್ಮ ಆರೋಗ್ಯವನ್ನು ಸೇವೆಯನ್ನು ಉತ್ತಮ ಪಡಿಸಿಕೊಂಡು ಎಲ್ಲ ರೀತಿಯಲ್ಲಿ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾ ಅವರವರಿಗೆ ಬೇಕಾದ ಸೇವೆಯನ್ನು ಪಡೆದುಕೊಳ್ಳಬೇಕು ಅಂತಲೇ ಹೇಳ್ತಾರೆ ಇದಕ್ಕಾಗಿ ಗೌರ್ಮೆಂಟ್ ಸರ್ಕಾರವು ಸರ್ಕಾರಿ ಆಸ್ಪತ್ರೆಗಳನ್ನು ತಂದು ಸ್ಕ್ಯಾನಿಂಗ್ ಆಗಿರ್ಬೋದು ಬೆಡ್ ಚೆಕ್ ಅಪ್ ಆಗಿರ್ಬೋದು ಬಿ ಪಿ ಟೆಸ್ಟ್ ಆಗಿರ್ಬೋದು ಶುಗರ್ ಟೆಸ್ಟ್ ಆಗಿರ್ಬೋದು ಕಾಯಿಲೆಗಳಿಗೆ ಗುಣಮಟ್ಟದ ಮಾತ್ರೆಗಳನ್ನು ಕೊಡುವುದಾಗಿರ್ಬೋದು ಸೇವೆಯನ್ನು ಉಚಿತವಾಗಿ ನೀಡೋದಾಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಸ್ಕ್ಯಾನಿಂಗಳನ್ನು ಮಾಡಿಸಿಕೊಳ್ಳುವುದರ ಮೂಲಕ ಫ್ರೀ ಮೆಡಿಸಿನ್ ಆಗಿರ್ಬೋದು ಮುಂತಾದವುಗಳನ್ನು ಮುಂತಾದವುಗಳನ್ನು ಮಾಡಿಸಿಕೊಳ್ಳುವುದರ ಮೂಲಕ ಮುಂತಾದವುಗಳನ್ನು ಮಾಡಿಸಿಕೊಳ್ಳುವುದರ ಮೂಲಕ ಆರೋಗ್ಯ ಆಯುಷ್ ಆಯುಷನ್ನು ಕೊಟ್ಟು ಎಲ್ರನ್ನೂ ಕಾಪಾಡಲಿ ಅಂತ ಸರ್ಕಾರವು ಆಸ್ಪತ್ರೆಗಳನ್ನು ತೆರೆದಿದೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಶಿಕ್ಷಣ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಲು ವಿಮೆ ಮಾಡಿಸ್ಕೊಳ್ಬೇಕು ವಿಮೆ ಮಾಡಿಸ್ಕೋಬೇಕು ಖಾಸಗಿ ಆಸ್ಪತ್ರೆಯಲ್ಲಿ ಯಾವತ್ತೂ ದುಡ್ಡು ಜಾಸ್ತಿ ಅಂತಲೇ ಹೇಳ್ಬೋದು